ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿ ಮತ್ತು ಬೆಳವಣಿಗೆಯಲ್ಲಿ ಎದುರಿಸುತ್ತಿರುವ ಮುಖ್ಯ ಸವಾಲುಗಳು ಅಂದರೆ ಇಲ್ಲಿನ ಜನರು ಹೆಚ್ಚಾಗಿ ಗುಂಪುಗುಂಪುಗಳಾಗಿ ಹೊಂದಾಣಿಕೆಯಿಂದ ಇರ್ತಾರೆ ಸಂಘ ಸಮಸ್ಯೆಗಳ ಮೂಲಕ ಗುಂಪು ಗುಂಪುಗಳಾಗಿ ಬೆಳವಣಿಗೆಯನ್ನು ಹೆಚ್ಚಿಸುತ್ತಿದ್ದಾರೆ ಅವುಗಳ ಮೂಲಕ ಸಂಘ ಸಮಸ್ಯೆಗಳಿಂದ ಸವಾಲುಗಳನ್ನು ಮಾಡಿಕೊಂಡು ತಮಗೆ ಬೇಕಾದ ಸೌಲಭ್ಯಗಳನ್ನು ಸಹ ಒದಗಿಸಿಕೊಳ್ಳುತ್ತಿದ್ದಾರೆ ಇಲ್ಲಿನ ಆರ್ಥಿಕವಾಗಿ ಸಾಮಾಜಿಕವಾಗಿ ಪರಿಸರವನ್ನು ರಾಜಕೀಯವಾಗಿ ಇನ್ನೂ ಹೆಚ್ಚಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಳ್ಳುತ್ತ ಒದ್ಗಿಸಿಕೊಳ್ಳುತ್ತಾರೆ ಹೇಗೆಂದರೆ ಮೂಲಭೂತ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಿದ್ದಾರೆ ಅಭಿರುದ್ಧಿಯನ್ನು ಪಡೆಯಲು ಇಲ್ಲಿನ ಜನರು ಶಿಫಾರಸ್ತುಗಳನ್ನು ಮಾಡುತ್ತಿದ್ದಾರೆ ಅಂದ್ರೆ ಶಿಸ್ತಿನಿಂದ ತಮಗೆ ಗೆ ಬೇಕಾದ ಹ ರಾಜ್ಯ ಸರ್ಕಾರದಿಂದ ದ ಪಡೆಯಬೇಕಾದ ಅನುಕೂಲಗಳನ್ನೂ ಸಹ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪಡೆಯುತ್ತಿದ್ದಾರೆ ಇಲ್ಲಿನ ಜನರು ತುಂಬ ತುಂಬ ಅಂದ್ರೆ ಯಾವುದೇ ರೀತಿಯಲ್ಲಿ ಅವರಿಗೆ ಸರ್ಕಾರದಿಂದ ಸೌಲಭ್ಯ ನೀಡಿಲ್ಲ ಅಂದರೆ ಗುಂಪು ಗುಂಪುಗ್ಳಾಗಿ ತಮಗೆ ಶಿಫಾರಸ್ಸುಗಳನ್ನು ಮಾಡ್ತಾ ಇರ್ತಾರೆ ಹಾಗೆಯೇ ಜನರಿಗೆ ಬೇಕಾದ ಸೌಲಗಳನ್ನೂ ಸಹ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡ್ತಾ ಇರ್ತಾರೆ ಮೂಲಭೂತ ಹಕ್ಕುಗಳಿಗಾಗಿ ಹೋರಾಡುತ್ತಾರೆ ಶಿಸ್ತು ಶಿಸ್ತುನಿಂದ ಅವರು ತಮ್ಮ ಮೌಲ್ಯಗಳನ್ನು ವರ್ತಿಸಲು ಇಲ್ಲಿನ ಜನರು ಶಿಫಾರಸ್ಸುಗಳನ್ನು ಮಾಡ್ತಿದ್ದಾರೆ